ಕನ್ನಡ ಭಾಷೆ ಮಾತಾಡುವಾಗ ನಮಗೆ ಕಷ್ಟ ಆಗುತ್ತೆ ನಮಗೆ ಕಷ್ಟ ಆಗೋಲ್ಲ ಚಾನ್ಸೇ ಇಲ್ಲ ಏಕೆಂದ್ರೆ ನಮ್ಮ ಭಾಷೆ ಅದು ನಮ್ಮ ಮಾತೃ ಬ್ರ ಭಾಷೆ ಅಂತಾರೆ ನಮ್ಮ ಹುಟ್ಟಿನಿಂದ ಕಲ್ತಿರೋದು ಅಂದರೆ ಒಂದು ಓದಿ ಬರಿದಿರೇ ಅದನ್ನು ಕಲ್ತಿರೋದಂದರೆ ನಮ್ಮ ಕನ್ ಕನ್ನಡ ಭಾಷೆ ಅಂತ ಅಂತಕ್ ಅಂದ್ಕೊಂಬೇಕು ನಾವು ಚಿಕ್ಕಂದಿನಿಂದ ಮಾತಾಡ್ಕೊಂಡ್ಬದಿರೋದು ಕನ್ನಡ ಭಾಷೆ ನಮಗೆ ಕನ್ನಡ ಭಾಷೆ ಯಾವತ್ತಿಗೂ ಕಷ್ಟವಾಗುವುದಿಲ್ಲ ನಮ್ಮ ಭಾಷೆ ನಮಗೆ ಹೆಮ್ಮೆ ಆಗಿ ಕೊಡುತ್ತೆ ನಾವು ನಮ್ಮ ಭಾಷೆಯನ್ನು ಅಂದರೆ ಹೆಚ್ಚಾಗಿ ಮಾತಾಡೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಮತ್ತು ತಿರ್ಗಿ ನಮಗೆ ಬೇರೆ ಭಾಷೆಗಿಂತ ನಮ್ಮ ಭಾಷೆ ಅಂದರೆ ಗೌರವ ಜಾಸ್ತಿ ನಮಗೆ ನಮ್ಮ ಮೇಲೆ ಗೌರವ ಹೇಗೋ ನಮ್ಮ ಭಾಷೆ ಮೇಲೆನೂ ಹಾಗೇ ತುಂಬ ಗೌರವ ಇದೆ ನಮ್ಮ ಭಾಷೇನ್ನ ಬಿಟ್ಟು ಬೇರೆ ಭಾಷೆಯನ್ನ ನಾವು ಇದು ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಭಾಷೇನ್ನೇ ನಮಗೆ ಹೆಚ್ಚು ಅದು ನಮ್ಗೆ ಯಾವತ್ತೂ ಕಷ್ಟ ಆಗೋದೂ ಇಲ್ಲ ಕಷ್ಟ ಕೊಡೋದೂ ಇಲ್ಲ ನಾವು ನಮ್ಮ ಭಾಷೇನೇ ಚೆನ್ನಾಗಿ ಮಾತಾಡ್ತೀವಿ ನಮಗೆ ನಮ್ಮ ಭಾಷೇನೇ ಅತಿ ಮುಖ್ಯವಾಗಿ ಹೆಚ್ಚು ನಮ್ಗೆ ಯಾವುದಕ್ಕೂ ಕಷ್ಟ ಇಲ್ಲ